ಮಕ್ಕಳು ಚಿತ್ರ ಬಿಡ್ಸೋದಕ್ಕೇ ಅಥ್ವಾ ಬಣ್ಣ ತುಂಬೋದಕ್ಕೆ ಆ ಒಂದು ಕಲಾಗಾರಿಕೆಯನ್ನು ಆರಂಭಿಸಲು ಯಾವುದೇ ವಯಸ್ಸಿನ ಮಿತಿ ಇಲ್ಲ ಯಾಕಂದರೆ ಮಕ್ಕಳಿಗೆ ಚಿತ್ರ ಬಿಡಿಸುವುದರಲ್ಲಿ ಆಸಕ್ತಿ ಇದ್ದರೆ ಅವರು ಯಾವ ರೀತಿಯಲ್ಲಿ ಆದರೂ ಬಿಡಿಸೋದನ್ನ ಕಲಿತೇ ಕಲಿತಾರೆ ಚಿತ್ರವನ್ನು ಸರಿಯಾದ ಆಕಾರ ಬಣ್ಣ ವನ್ನು ಬಿಡ್ಸಲು ಅವರ ವಯಸ್ಸಿಗೆ ತಕ್ಕಂತೆ ಭಿನ್ನವಾಗಿ ಆಕಾರವನ್ನು ಮತ್ತು ಬಣ್ಣವನ್ನು ಚಿತ್ರದಲ್ಲಿ ನೀಡುತ್ತಾರೆ ಮಕ್ಕಳಿಗೇ ಈಗಿನ ಕಾಲ್ದಲ್ಲಿ ಮಕ್ಕಳಿಗೇ ಎಲ್ ಕೆ ಜಿ ಯು ಕೆ ಜಿ ಗಳಿಂದಲೇ ಅವರಿಗೇ ಶಾಲೆಯಲ್ಲಿ ಚಿತ್ರವನ್ನು ಕಲಿಸಲು ಆರಂಭಿಸಿರ್ತಾರೆ ಯಾಕಂದರೆ ಅವರಿಗೆ ಹೇಳಬೇಕಾಗೇ ಇಲ್ಲ ಅಷ್ಟೊಂದು ಮಕ್ಕಳಿಗೇ ಚಿತ್ರದಲ್ಲಿ ಒಂದು ಆಸಕ್ತಿ ಇದ್ದೇ ಇರುತ್ತೆ ಹಾಗಾಗಿ ಅವರು ದೊಡ್ಡವ್ರು ಆಗೇ ಇರಬೇಕು ಅವಾಗ ಮಾತ್ರ ಅವ್ರಿಗೆ ಚಿತ್ರ ಬಿಡ್ಸೋಕ್ ಬರುತ್ತೆ ಆ ಥರ ಏನೂ ಇರೋದಿಲ್ಲ ಮಕ್ಕಳು ಸಾಮಾನ್ಯವಾಗಿ ಸಣ್ಣವ್ರು ಇದ್ದಾಗಿಂದಲೂ ಅವರಿಗೆ ಅವ್ರು ಏನೇ ಬಿಡಿಸಲಿ ಅದೊಂದು ಚಿತ್ರವಾಗೇ ನಮಗೆ ಕಣ್ಣಿಗೆ ಕಾಣುತ್ತೆ ಅಲ್ಲದೇ ಶಾಲೆಯಲ್ಲಿ ಕೂಡ ಅವರಿಗೇ ಚಿತ್ರಕಲಾ ಸ್ಪರ್ಧೆ ಕೂಡ ನಡೆಸ್ತಾರೆ ಮಕ್ಕಳಿಗೇ ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದರೆ ಅವರು ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಕೂಡಾ ಸ್ಪರ್ಧಿಸಲು ಅವಕಾಶ ಕೊಡ್ತಾರೆ ಚಿಕ್ಕ ಮಕ್ಕಳಿಗೇ ಚಿತ್ರದಲ್ಲಿ ಬಣ್ಣ ತುಂಬೋದು ಬಣ್ಣಗಳಲ್ಲಿ ಆಟವಾಡುತ್ತಾ ತಮ್ಮ ಕೈಗಳಿಗೆ ಬಣ್ಣ ಹಚ್ಚಿಕೊಂಡು ಹಾಳೆಯ ಮೇಲೆ ತಮ್ಮ ಕೈಯನ್ನು ಅಚ್ಚನ್ನು ಇಟ್ಟು ಒಂದು ರೀತಿ ಖುಷಿ ಪಡ್ತಾರಲ್ವಾ ಅದೇ ಒಂದು ಅವರಿಗೇ ಖುಷಿಯನ್ನ ತುಂಬ ಖುಷಿಯಾಗಿ ಅವರು ಆಟ ಆಡಲಿಕ್ಕೆ ಶುರುಮಾಡ್ತಾರೆ ಇನ್ನು ಮಕ್ಳಿಗೆ ಹೇಳಬೇಕಂದ್ರೆ ಅವರಿಗೇ ಯಾವುದೇ ಇತಿಮಿತಿಗಳು ಇರೋದಿಲ್ಲ ಯಾಕಂದರೆ ಅವರು ಒಂದು ಗೆರೆಯನ್ನು ಹಾಕಿದರೂ ಕೂಡ ಅದೇ ಚಿತ್ರವಾಗಿ ರೂಪುಗೊಳ್ಳುತ್ತೆ ವಯಸ್ಸಿನ ಇತಿಮಿತಿನೇ ಇಲ್ಲ ಮಕ್ಕಳಿಗೆ ಹೇಳಬೇಕಂದ್ರೆ ಆದರೆ ಒಂದು ಸರಿಯಾದ ರೀತಿಯಲ್ಲಿ ಅವರಿಗೆ ನಾವು ತಿಳಿ ಹೇಳಿ ಇಲ್ಲ ಹೀಗೆ ಬಿಡಿಸ್ಬೇಕ್ ನೀನು ಇದೇ ಥರ ಬಿಡಿಸು ಅಂತ ನಾವು ಅವರಿಗೆ ಸ್ವಲ್ಪ ಹೇಳಿಕೊಟ್ಟರೇ ಅವರು ತುಂಬ ಚೆನ್ನಾಗೆ ಬಿಡಿಸಲು ಆರಂಭ ಮಾಡ್ತಾರೆ ಹಾಗೇ ಈಗಿನ ಕಾಲದಲ್ಲಿ ಚಿತ್ರದ ಒಂದು ಆಸಕ್ತಿ ಇದ್ದರೆ ಅದಕ್ಕೆ ಅಂತಾನೇ ಕೆಲವು ಸ್ಕೂಲುಗಳು ಇದೆ ಮಕ್ಕಳಿಗೆ ಚಿತ್ರವನ್ನು ಕಲಿಸೋಕೆ ಅಂತ ಒಂದು ಶಾಲೆಗಳು ತೆರೆದು ಇರೋದರಿಂದ ಅಲ್ಲಿ ನಾವು ಮಕ್ಕಳಿಗೇ ಕಲಿಸು ಕಲಿಸುವ ಅವಕಾಶ ಕೂಡಾ ಹೆಚ್ಚಿದೆ ಹಾಗಾಗಿ ಮಕ್ಕಳು ತುಂಬ ಚೆನ್ನಾಗೇ ಒಂದು ಚಿತ್ರವನ್ನು ಬಿಡಿಸೋದು ಅಥ್ವಾ ಬಣ್ಣ ತುಂಬೋದು ಅವ ಅವರಿಗೆ ಹುಟ್ಟಿನಿಂದಲೇ ಕಲಾಗಾರಿಕೆಯ ಒಂದು ಮನಸ್ಥಿತಿ ಅವರಿಗೆ ಬಂದಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅವರಿಗೇ ಇಷ್ಟೇ ಬರಿಬೇಕು ಅಷ್ಟೇ ಬರಿಬೇಕು ಇಷ್ಟೇ ಚಿತ್ರವನ್ನು ಬಿಡಿಸ್ಬೇಕು ಅನ್ನೋದೊಂದು ಏನು ಆ ಒಂದೂ ಇತಿಮಿತಿಗಳು ಇರೋದಿಲ್ಲ ಅವರು ತುಂಬ ಆರಾಮಾಗಿ ಚಿತ್ರವನ್ನು ಬಿಡಿಸೋಕೆ ಅವಕಾಶ ಸ್ಕೂಲಲ್ಲಿ ಕೊಡ್ತಾರೆ ಹಾಗಾಗಿ ಅವರೂ ಎಲ್ಲ ಮಕ್ಕಳೊಂದಿಗೆ ಸೇರೀ ಖುಷಿಯಾಗಿ ಚಿತ್ರವನ್ನು ಬಿಡಿಸ್ತಾರೆ ಅದರಿಂದ ಶಾಲೆಯಲ್ಲಿರುವ ಅವರ ಉಪಾಧ್ಯಾಯರಿಗೂ ಕೂಡ ತುಂಬ ಖುಷಿಯನ್ನ ಕೊಡುತ್ತೆ